ನಾವು ಬೇಸ್ಗೆ ಕಾಲದಲ್ಲಿ ಯಾವ ಋತುವಿನಲ್ಲಿ ಪ್ರಯಾಣ ಮಾಡ್ತೀರಿ ಬಯಸುತ್ತೀರಿ ಅಂತ ಅಂದ್ರೆ ನಾವೂ ಬೇಸ್ಗೆ ಕಾಲ ಬೇಸ್ಗೆ ಕಾಲದಲ್ಲಿ ಪ್ರಯಾಣ ಮಾಡಲು ಇಷ್ಟ ಪಡ್ತೀವಿ ಯಾಕೆ ಅಂತ ಅಂದ್ರೆ ಬೇಸ್ಗೆ ಕಾಲದಲ್ಲಾದ್ರೆ ಪ್ರತಿ ಒಂದು ಪ್ರದೇಶವೂ ನಾವು ಕ್ಲೀನಾಗಿ ನೋಡ್ಬಹುದು ಮಳೆ ಇರೋಲ್ಲ ಮತ್ತು ಬಿಸಿಲಲ್ಲಿ ಮತ್ತೆ ನೀರಲ್ಲಿ ಆಟ ಆಡ್ಬೋದು ಮತ್ತು ದೇವಸ್ಥಾನಗಳಿಗೆ ಮತ್ತು ನೋಡೊ ಅಂಥ ಪ್ರದೇಶಗಳು ತಲಕಾವೇರಿ ಜೋಗ ಜಲಪಾತ ಮತ್ತು ಧರ್ಮಸ್ಥಳ ಮಡಿಕೇರಿ ಮತ್ತು ಶೃಂಗೇರಿ ಬೇಲೂರು ಹಳೆಬೀಡು ಇಂಥದ್ದು ಎಲ್ಲ ಬೇಸ್ಗೆ ಕಾಲದಲ್ಲಾದ್ರೆ ನಾವೂ ನೋಡೋಕ್ಕೆ ಚೆನ್ನಾಗಿರುತ್ತೆ ಜೊತೆಗೆ ಪ್ರಯಾಣ ಮಾಡೋಕ್ಕು ಚೆನ್ನಾಗಿರುತ್ತೆ ಮಳೆ ಇರೋದಿಲ್ಲ ಎಲ್ಲಿ ನಮ್ಗೆ ಎಲ್ಲಿ ಬೇಕು ಅಲ್ಲಿ ಇಳಿಸಿ ನಾವೂ ವಿಶ್ರಾಂತಿ ತಗೊಂಡು ರೆಶ್ಟ್ ಮಾಡಿ ಅಲ್ಲಿಂದ ನಾವು ಹೋಗ್ಬೋದು ಮತ್ತೆ ಬೇಸ್ಗೆ ಕಾಲದಲ್ಲಿ ಅಂತ ಅಂದ್ರೆ ಬಿಸಿಲೂ ಇರೋದರಿಂದ ನಮಗೆ ಸ್ವಲ್ಪ ಶೀತ ನೆಗ್ಡಿ ಕೆಮ್ಮು ಎಲ್ಲ ಕಮ್ಮಿ ಆಗುತ್ತೆ ಶೀತದಲ್ಲಿ ಕೆಲಸ ಮಾಡೋಕ್ಕೆ ಆಗಿ ಆಗದೇ ಇರೋದರಿಂದ ಕೆಲಸ ಮಾಡೋಕ್ಕೆ ಪ್ರಯಾಣ ಆಗದೇ ಇರೋದರಿಂದ ನಾವೂ ಬೇಸ್ಗೆ ಕಾಲದಲ್ಲಿ ಇಷ್ಟಪಡ್ತೀವಿ ಮತ್ತು ಬೇಸ್ಗೆ ಕಾಲದಲ್ಲಿ ತಂಪು ಪಾನೀಯ ಗಳನ್ನ ಅಂದರೆ ಜ್ಯೂಸ್ಗಳನ್ನ ನಾವು ಕುಡಿಬೋದು ಹೋದ ಕಡೆ ಈಗ ಹೊರ್ಗಡೆ ಹೋದಾಗ ನಮಗೆ ಜಾಸ್ತಿ ಊಟ ಮಾಡೋಕ್ಕಾಗೋಲ್ಲ ನೀರಿನಂಶ ಜಾಸ್ತಿ ಬೇಕಾಗುತ್ತೆ ಹಂಗಾಗಿ ನಮಗೆ ನೀರಿನಂಶ ಇರೋ ಜಾಗಕ್ಕೆ ನೀರಿನಂಶ ಜಾಸ್ತಿ ಬೇಕಾಗಿರೋದರಿಂದ ನೀರಿರೋ ಜಾಗಕ್ಕೆ ಹೋಗ್ಬೇಕು ಅಂತ ಆಸೆ ಪಡೋದ್ರಿಂದ ನಾವು ಬೇಸ್ಗೆ ಕಾಲದಲ್ಲಿ ಹೋಗ್ಬೋದು ಜೊತೆಗೆ ಮಕ್ಳಿಗೂ ಸ್ಕೂಲ್ಗಳೆಲ್ಲ ರಜಾ ಇರೋದರಿಂದ ನಮಗೂ ಕೆಲಸಗಳೂ ರಜೆ ಕೊಡೋದರಿಂದ ನಾವು ಆ ಬೇಸ್ಗೆ ಕಾಲದಲ್ಲಿ ಪ್ರಯಾಣ ಮಾಡೋಕ್ಕೆ ಇಷ್ಟ ಪಡ್ತೀವಿ ಪ್ರಯಾಣ ಅಂತ ಬಂದಾಗ ನಾವು ನಮ್ಮ ಆರೋಗ್ಯವೂ ನೋಡ್ಕೊಳ್ಬೇಕು ನಮ್ಮ ಆರ್ಥಿಕವಾಗಿಯೂ ಹಣಕಾಸೊಂದು ವ್ಯವಸ್ಥೆನು ನೋಡ್ಕೊಳ್ಬೇಕು ಮಕ್ಕಳು ಎಜುಕೇಷನ್ ಬಗ್ಗೆಯೂ ನೋಡ್ಕೊಳ್ಬೇಕು ಹಂಗಾಗಿ ವರ್ಷ ಎಲ್ಲ ಕೆಲಸ ಮಾಡಿ ಕೂಡಿಟ್ಕೊಂಡು ಆ ಬೇಸ್ಗೆ ಕಾಲದಲ್ಲಿ ನಾವು ಪ್ರಯಾಣ ಮಾಡೋಕ್ಕೆ ಇಷ್ಟಪಡ್ತೀವಿ ಮತ್ತೆ ಮಕ್ಳುಗಳಿಗೂನು ಶೀತ ಆಗೋಲ್ಲ ಕೆಮ್ಮು ಆಗೋಲ್ಲ ಮತ್ತೆ ಮಳೆಯಲ್ಲಿ ಮಳೆಯಲ್ಲಿ ನೆನೆಯೋದ್ರಿಂದ ಜ್ವರ ಬರುತ್ತೆ ಮತ್ತೆ ಆ ನೀರಿಗು ಈ ನೀರಿಗು ವ್ಯತ್ಯಾಸ ಆಗುತ್ತೆ ಹಾಗಾಗಿ ಕಾಯಿಲೆಗಳ್ನ ತಡೆಗಟ್ಬೋದು ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಬಿಸಿಲು ಬೇಸಿಗೆ ಕಾಲದಲ್ಲಿ ನಾವು ಹೊರ್ಗಡೆ ಪ್ರವಾಸ ಹೋಗೋದಕ್ಕೆ ಪ್ರಯಾಣ ಮಾಡೋದಕ್ಕೆ ಇಷ್ಟ ಪಡ್ತೀವಿ ಮತ್ತೆ ಮಕ್ಳುಗಳ್ಗುನೂ ಆರೋಗ್ಯ ಕಾಪಾಡ್ದಂತಾಗುತ್ತೆ ನಾವೂ ಆರೋಗ್ಯ ಕಾಪಾಡ್ಕೊಂಡತಾಗುತ್ತೆ ಹಂಗಾಗಿ ಈ ಈ ಒಂದು ಉದ್ದೇಶಕ್ಕೋಸ್ಕರ ನಾವು ಬಿಸಿಲು ಕಾಲದಲ್ಲಿ ಪ್ರಯಾಣ ಮಾಡೋಕ್ಕೆ ಇಷ್ಟ ಪಡ್ತೀವಿ ಏಕೆಂದ್ರೆ ಆರೋಗ್ಯವೂ ಚೆನ್ನಾಗಿರುತ್ತಲ್ಲ ಮತ್ತು ನಮಗೆ ವಯ್ಸಾದವ್ರೇನಾದ್ರು ಇದ್ದರೆ ನಮ್ಮ ತಾಯಿ ಇರ್ಬೋದು ನಮ್ಮ ಮಾವ್ನವ್ರು ಇರ್ಬೋದು ತಂದೆ ಇರ್ಬೋದು ಇಂಥವ್ರ್ನೆಲ್ಲ ಹೊರ್ಗಡೆ ಕರ್ಕೊಂಡೋಗಿ ಸುತ್ತಾಡ್ಸೋಕೆ ನಾವು ನಮ್ಮ ಜೊತೆಯಲ್ಲಿ ಬಂದರೆ ಅವ್ರ್ಗುನೂ ಸುರಕ್ಷಿತವಾಗಿ ತೋರ್ಸ್ಕೊಂಡು ಕರ್ಕೊಳ್ಬಹುದಲ್ಲ ಕರ್ಕೊಂಡು ಮನೆಗೆ ಬರ್ಬೋದಲ್ಲ ಹಂಗಾಗಿ ನಾವು ಬೇಸ್ಗೆ ಕಾಲದಲ್ಲಿ ಜಾಸ್ತಿ ಪ್ರವಾಸ ಮಾಡೋಕೆ ನಾವು ಇಷ್ಟ ಪಡ್ತೀವಿ ಮತ್ತು ಬೇಸಿಗೆ ಕಾಲ್ದಲ್ಲಿ ಪ್ರತಿಯೊಂದು ಜಾಗವೂ ನಾವು ನೋಡ್ಬೋದು ನೀರಿರೋ ಜಾಗ ಇರ್ಬೋದು ನೀರಿಲ್ಲದೇ ಇರೋ ಜಾಗ ಇರ್ಬೋದು ಮತ್ತೆ ನೀರಿರೋ ಕಡೆ ಹೋಗಿರ್ತೀವಿ ಅಂತ ಅಂದ್ರೆ ಬೇಸ್ಗೆ ಕಾಲ್ದಲ್ಲಿ ಹೋದ್ರೆ ನಮಗೆ ಆರೋಗ್ಯವೂ ಚೆನ್ನಾಗಿರುತ್ತೆ ಹಂಗಾಗಿ ನಾವು ಬೇಸಿಗೆ ಕಾಲದಲ್ಲಿ ಪ್ರತಿಯೊಂದು ಜಾಗವೂ ನೋಡ್ಬೋದಲ್ಲ ಹೋಗ್ಬೋದಲ್ಲ ಹಾಂ ಅಂತ ಅಂದ್ಬಿಟ್ಟು ನಮ್ಮ ಆರೋಗ್ಯದ ಬಗ್ಗೆ ಜಾಸ್ತಿ ಹೆಚ್ಚು ಕಾಳಜಿ ವಹಿಸ್ಬೇಕಲ್ಲ ಹಂಗಾಗಿ ನಾವು ಜಾಸ್ತಿ ಬೇಸ್ಗೆ ಕಾಲದಲ್ಲೇ ಸುತ್ತಾಡೋಕೆ ಇಷ್ಟ ಪಡ್ತೀವಿ